ಹಾಂ ಹೇಳಿ ಹಾಂ ನನಗೆ ಸಿಕ್ಕಿದೆ ನಿಮ್ಮ ರೆಸ್ಯುಮೆ ಹೇಳಿ ಏ ಏನು ಏನು ಮೇಡಮ್ ನನಗೆ ಕೇಳಿಸ್ತಾ ಇಲ್ಲ ಸರಿಯಾಗಿ ನಿಮ್ಮದು ಹಾಂ ನಾನು ವೆರಿಫೈ ಮಾಡ್ತಾ ಇದ್ದೆ ಅದೇ ಹಿಡ್ಕೊಂಡಿದ್ದೆ ಜಸ್ಟ್ ಈಗ ಓಪನ್ ಮಾಡಿದೆ ಅಷ್ಟೆ ನಿಮ್ಮ ಫೈಲ್ ಓಕೆ ನಮ್ಮ ಆಫೀಸಿಗೆ ನಮಗೆ ಈ ಗ್ರ್ಯಾಜುಯೆಟನ್ನು ಮಾತ್ರ ನೋಡ್ತಾ ಇದ್ದೀವಿ ನಿಮ್ಮದು ನಮ್ಮ ನಮ್ಮ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ನಿಮ್ಮದು ಕ್ವಾಲಿಫಿಕೇಷನ್ ನೀವು ಸ್ಯಾಲರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಮೇಡಮ್ ಹಾಂ ಅಲ್ಲ ಒಂದು ಇರುತ್ತಲ್ಲ ಮನಸಲ್ಲಿ ನಮಗೆ ಇಂತಿಷ್ಟು ಸ್ಯಾಲರಿ ಸಿಕ್ಕಿದರೆ ಮಾಡಬೋದು ಜಾಬ್ ಅಂತ ಹಾಗೆ ಹಾಂ ಓಕೆ ನಿಮ್ಮದು ಎಂ ಸಿ ಎ ಅಲ್ವಾ ಆಗಿದ್ದು ನೀವು ಯಾಕೆ ಸಾಫ್ಟ್ವೇರ್ ಬಿಟ್ಟು ಹೋಗಿದ್ದು ನಾನ್ ಸಾಫ್ಟ್ವೇರ್ಗೆ ಓಕೆ ಓಕೆ ಅದಕ್ಕೆ ನಾನ್ ಐ ಟಿಗೆ ಹೋಗಿದ್ದ ನೀವು ಈಗ ಮತ್ತೆ ಐ ಟಿ ಸೆಕ್ಷನ್ಗೆ ಬರುವ ಅಂತ ನಿಮ್ಮ ಪ್ಲ್ಯಾನ್ನಿಂಗಾ ಓಕೆ ನೀವು ಎಂ ಸಿ ಎ ಎಲ್ಲಿ ಮಾಡಿದ್ದು ಓಕೆ ನೀವು ಎಂ ಸಿ ಎ ಎಲ್ಲಿ ಮಾಡಿದ್ದು ಹಾಂ ಓಕೆ ಓಕೆ ಓಕೆ ಓಕೆ ಮತ್ತೆ ಬೇರೆ ಎಲ್ಲ ನೇಟಿವ್ ನೇಟಿವಲ್ಲೇ ಕ್ವಾಲಿಫಿಕೇಷನ್ನಾ ನಿಮ್ ಉಡುಪಿಯಲ್ಲಿ ಓಕೆ ಓಕೆ ಇನ್ನೇನೆಂದರೆ ನೀವು ಓಕೆ ಇದನ್ನು ನಾನು ಫೈಲ್ ಥ್ರೂ ಹೋಗ್ತೇನೆ ನೋಡ್ತೇನೆ ನೀವು ಒಂದ್ಸತಿ ಬರಬೇಕಾಗುತ್ತೆ ಆಫೀಸಿಗೆ ನಾನು ಹೇಳ್ತೇನೆ ಈ ರೌಂಡಲ್ಲಿ ಅದು ನೀವು ಸೆಲೆಕ್ಷನ್ ಆದರೆ ಅವರು ನಿಮಗೆ ಕಾಲ್ ಬರತ್ತೆ ನೀವು ಬಂದು ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ಮ ಕ್ವಾಲಿಫಿಕೇಷನ್ದು ಹಿಡ್ಕೊಂಡು ಬನ್ನಿ ಓಕೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಓಕೆ